ನಾನು ತುಂಬ ಬುಕ್ಗಳನ್ನ ಓದಿದೀನಿ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೂಡ ಓದ್ತೀನಿ ಒಂದು ಬುಕ್ ನಂಗೆ ತುಂಬ ಇಷ್ಟ ಆಗಿದ್ದು ಮತ್ತತು ಒಂದು ನಮ್ಮ ಲೈಫಲ್ಲಿ ನಾವು ಚೇಂಜಸ್ನ ನೋಡ್ಬೋದು ಅನ್ನೊ ಒಂದು ಬುಕ್ ಆದರೆ ಅದು ಸೀಕ್ರೆಟ್ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಆ ಬುಕ್ ಇದೆ ಸೀಕ್ರೆಟ್ ಅಂತ ಆ ಬುಕ್ನ ನಾವು ಓದಿದ್ ಮೇಲೆ ನಮ್ಮಲ್ಲಿ ನಾವು ಏನಾದರು ಬದಲಾವಣೆ ಮಾಡಿಕೊಳ್ತೀವಿ ನನ್ನ ಲೈಫಲ್ಲು ಕೂಡ ಅದಾಗಿದೆ ಆ ಬುಕ್ ಓದಿದ್ ಮೇಲೆ ನಾನು ತುಂಬ ತುಂಬ ಅಲ್ಲ ಅಂದರು ಸ್ವಲ್ಪನಾದರು ಏನೋ ಒಂದು ಬದಲಾವಣೆ ಕಂಡುಕೊಂಡಿದೀನಿ ಮತ್ತು ಬೇರೆ ಬುಕ್ಸ್ ಅಂತ ಅಂದರೆ ಇಂಗ್ಲೀಷ್ ಬುಕ್ಸ್ ನೊವೆಲ್ಸ್ ಓದಿದೀನಿ ಚೇತನ್ ಭಗತ್ ಅಂತ ಒಬ್ಬರು ಆಥರ್ ಇವರು ಬರಿಯೋ ಅಲ್ಮೋಸ್ಟ್ ಎಲ್ಲ ಬುಕ್ಸ್ನ ನಾನು ಓದಿದೀನಿ ಕೂಡ ಅದರಲ್ಲಿ ಚೇಂಜಸ್ ಆಗೋಂಥದ್ದ್ ಯಾವುದು ಇಲ್ಲ ಒಂದು ಸ್ಟೋರಿ ಇರುತ್ತೆ ಅಷ್ಟೇ ಒಂದು ಸ್ಟೋರಿನ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಮತ್ತು ಬೇರೆ ಬುಕ್ ಅಂತಂದರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇದು ಒಂದು ಬುಕ್ ಕೂಡ ಓದಿದೀನಿ ಭಗ್ವದ್ಗೀತೆ ಓದ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನು ನಾನು ಓದೋಕ್ ಶುರು ಮಾಡಿಲ್ಲ ಆದರೆ ಸೀಕ್ರೆಟ್ ಅನ್ನೋ ಬುಕ್ ಬಂದು ತುಂಬ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು ಆ ಬುಕ್ನ ಯಾರು ಓದ್ತಾರೆ ಪ್ರತಿ ಒಬ್ಬರು ಅಲ್ಲಿ ಆ ವಿಷಯನ ಅಳ್ವಡಿಸ್ಕೊಳ್ತಾರೆ ನಾನು ತುಂಬ ವರ್ಷಗಳ ಹಿಂದೆ ಓದಿದ್ದು ಹಾಗಾಗಿ ನನ್ಗೆ ಅದ್ರ ಬಗ್ಗೆ ಹೆಚ್ಚು ನೆನ್ಪುಗಳಿಲ್ಲ ಆದರೆ ಅದನ್ನು ಓದ್ದಾಗ ನಾನು ನನ್ನಲ್ಲಿ ನಾನು ಬದಲಾವಣೆ ಕಂಡುಕೊಂಡಿದ್ದೀನಿ